ಹಲೋ ನಮ್ಸ್ಕಾರ ರೀ ನಾವು ಹೂವಿನ ಅಂಗ್ಡಿಯೋರು ರೀ ರಾಮಣ್ಣ ಅಂತ ಹ್ಞೂ ರೀ ಅಣ್ಣ ಹೇಳ್ರಿ ಹೌದ್ರಿ ಸತ್ನಾರಾಯ್ಣ ಪೂಜೆ ಏನು ರೀ ಹೌದು ರೀ ಹಾಂ ಹಾಂ ಹಾಂ ಹ್ಞೂ ರೀ ಅಣ್ಣ

ಅಂದರೆ ಈಗ ಯಾವ ಯಾವ್ಯಾವ ಥರ ಹೂ ಬೇಕು ರೀ ಅಣ್ಣ

ಹಾಂ ಸಂಪ್ಗೆ ಅದಾವಲ್ಲ ರೀ ಸಂಪ್ಗೆ ಅದಾವ ಅಲ್ರೀ ಮಲ್ಲಿ ಮಲ್ಲಿಗೆ ಹೂ ಅದಾವು

ಚೆಂಡು ಹೂ ಚೆಂಡು ಹೂ ಮತ್ತು ಗುಲಾಬಿ ಹೂ ಬೇಕಾಗಿತ್ತೇನು

ಹಾಂ ತೂಕಕ್ಕೆ ತೂಕಕ್ಕೆ ಕೊಡ್ತೀನಿ ರೀ ಎಲ್ಲ ಫ್ರೆಶ್ ಅದಾವ ತಗೊಳ್ರಿ ಅಣ್ಣ ಎಲ್ಲ ಫ್ರೆಶ್ ಅದಾವು ಸ್ವಲ್ಪ ರೇಟನ್ನೂ ನೋಡಿ ಹಾಕ್ತೀನಿ ಇಲ್ಲ ಫ್ರೆಶ್ ಬಂದಿವೆ ತಗೊಳ್ರಿ ಹೊಸಪೇಟೆಯಿಂದ ಈಗ ಬಂದಿವೆ ಹಾಂ ಹಾಂ ಈಗ ಹೂವು ಏನಿದೆ ಒಂದು ನೂರು ಎರಡು ನೂರು ಒಂದು ಒಂದು ಸಾವ್ರ ರೂಪಾಯಿ ಆಗುತ್ತೆ ನೋಡಿರಿ ಅಣ್ಣ ಎಲ್ಲ ಸೇರಿ ಹ್ಞೂ ಆಯ್ತು ಆಯ್ತು ಆಯ್ತು ಇಲ್ಲ ಫ್ರೆಶ್ ಇದ್ದಾವೆ ತಗೊಳ್ರಿ ಫ್ರೆಶ್ ಇದ್ದಾವೆ ಯಾಕೆ ಹೋಗ್ಬೇಕು ಹಾಂ ನೀವು ಯಾರು ಕಳಿಸಿ ಕೊಡ್ತೀರೋ ನಾವು ಹುಡುಗನ್ನ ಕಳಿಸ್ಬೇಕಾ ಯಾಕೂ ಅಲ್ಲ ಸರ್ ಇಲ್ಲ ಕೊಟ್ಟು ಕಳಿಸಿ ಕೊಟ್ಟು ಕಳಿಸಿ ಯಾಕೂ ಅಲ್ಲರೀ ನಮಸ್ಕಾರ ರೀ